ಹಾಂ ಹಲೋ ಮೇಡಮ್ ಹಾಂ ಹಲೋ ಹಾಂ ಹೌದೌದು ನಾನು ಸೆಕ್ಯೂರಿಟಿ ಮಾತಾಡ್ತಿರೋದು ಹಾಂ ಹಾಂ ಮೇಡಮ್ ಹೋಗುವಾಗ ಎಲ್ಲ ಕ್ಲೋಸ್ ಮಾಡಿ ಹೋಗು ಹಾಂ ಮೇಡಮ್ ಕ್ಲೋಸ್ ಮಾಡಿಯೇ ಹೋಗ್ತೇನೆ ಎಲ್ಲವನ್ನು ಹಾಂ ಮೇಡಮ್ ಅಲ್ಲ ಈಗ ಮೊನ್ನೆ ನಾನು ಇಷ್ಟು ವರ್ಷಿಂದ ಕೆಲಸ ಮಾಡ್ತಿದ್ದೇನಲ್ಲ ಮೇಡಮ್ ಒಂದಿವ್ಸ ಹಾಗೆ ಮಾಡಿಲ್ಲ ಎಲ್ಲ ಚೆಕ್ ಮಾಡಿಯೇ ಹೋಗುದು ನಾನು ಹಾಂ ಮೇಡಮ್ ಹಾಂ ಮೇಡಮ್ ಇಟ್ಟೋಗ್ತೇನೆ ಹಾಂ ಹಾಂ ಹಾಂ ಮೇಡಮ್ ಅದು ನಾನೆಲ್ಲ ಕೆಲಸ ಮಾಡುವಾಗ ಎಲ್ಲ ನಾನು ಎರಡೆರಡು ಸಾರಿ ನೋಡಿ ಮಾಡ್ತೇನೆ ಮ್ಯಾಮ್ ಯಾಕಂದರೆ ಅಂದರೆ ನಾನು ಇಲ್ಲದ ಹಾಂ ಮೇಡಮ್ ಅದು ಯಾವುದೋ ನನ್ನಿಂದ ಆಗಿದ್ದಲ್ಲ ಅನಿಸುತ್ತೆ ಅದು ಬೇರೆ ಏನೋ ಇದರಿಂದ ಆಗಿದೆ ಇರಬೇಕು ಮೇಡಮ್ ಇನ್ನೊಂದ್ಸಲಿ ನಾನು ನೆಕ್ಶ್ಟ್ ಕೆಲಸ ಮಾಡುವಾಗ ನೋಡಿಯೇ ಮಾಡ್ತೇನೆಲ್ಲ ಅಂದರೆ ಒಂದು ಸಲ ಮಾತ್ರ ಮಾಡಿ ಹೋಗೋದಿಲ್ಲ ಮತ್ತೆ ಮತ್ತೆ ಅಂದರೆ ಚೆಕ್ ಮಾಡಿ ಹಾಗೆ ನೋಡಿ ಹೋಗ್ತೇನೆ

ಹಾಂ ಮೇಡಮ್ ಹಾಂ ಮೇಡಮ್ ಹಾಂ ಅದು ಆನ್ ಮಾಡಿಯೇ ಹೋಗ್ತೇನೆ ಮತ್ತೆ ಏನಾದರೂ ಹೇಳೋದಿತ್ತಾ ಮೇಡಮ್

ಹಾಂ ಹಾಂ ಮೇಡಮ್ ನೋಡಿ ಹೋಗ್ತೇನ್ ಹಾಂ ಮೇಡಮ್ ನೋಡಿ ಹೋಗ್ತೇನೆ ಹಾಂ ಮೇಡಮ್ ಇಷ್ಟೇನಾ ಮೇಡಮ್ ಹಾಂ ತ್ಯಾಂಕ್